ನಾನು ಪ್ರವಾಸಿಗರೊಂದಿಗೆ ಮಾತನಾಡಿದ್ದೇನೆ ಏನು ಮಾತನಾಡಿದೆ ಎಂದರೆ ನಮ್ಮಲ್ಲಿ ವಿಚಿತ್ರವಾದ ಪದೇಶಗಲಿವೆ ಅಲ್ಲಿ ದೇವಸ್ಥಾನ ಮಸೀದಿ ಚರ್ಚ್ಗಳು ಹಲವಾರು ಇವೆ ಪ್ರಸಿದ್ಧವಾದ ಸ್ಥಳಗಳಿವೆ ಇಲ್ಲಿಗೆ ಸಾವಿರಾರು ಮಂದಿ ಪ್ರವಾಸಿಗರು ಬಂದು ಹೋಗುತ್ತಾರೆ ಇದರಲ್ಲಿ ನಮ್ಮ ನಮ್ಮ ಗೂಢ ಪ್ರದೇಶ ಒಂದು ಮತ್ತು ಪ್ರವಾಸಿಗರೊಂದಿಗೆ ಮಾತುಕತೆ ಮಾಡಿದ್ದೇನೆ ನಾವು ಹೊರಗೆ ಹೋದ ಹೊರಗೆ ಬೆಂಗಳೂರು ಮತ್ತು ಕೇರಳ ಆಚೆ ಹೋದಾಗ ಹಲವಾರು ಪ್ರವಾಸಿಗರು ಒಳ್ಳೆಯವರಾಗಿರುತ್ತಾರೆ ಒಳ್ಳೆಯವರಾಗಿ ನಮ್ಮೊಟ್ಟಿಗೆಲ್ಲ ಉತ್ಸಾಹದಿಂದ ಮಾತನಾಡಿಸುತ್ತಾರೆ ಏನೆಂದರೆ ನಿಮ್ಮ ಹೂ ಹಾಗೆಯೇ ನೀವು ಯಾವ ಊರು ಎಂದು ನಮ್ಮ ಬಗ್ಗೆ ಪರಿಚಯ ಕೇಳುತ್ತಾರೆ ಆಗ ನಾವು ಹೇಳುತ್ತೇವೆ ಆಗ ನಾವು ನಮ್ಮೊಂದಿಗಿರುವ ಎಲ್ಲ ಪ್ರಶ್ನೆಗಳನ್ನು ಅವರೊಟ್ಟಿಗೆ ಹೇಳುತ್ತೇವೆ ನಿಮ್ಮ ಊರು ಪ್ರದೇಶಗಳು ಎಲ್ಲ ಚೆನ್ನಾಗಿವೆ ಹಾಗೂ ನಿಮ್ಮಲ್ಲಿ ಕಂಡು ಬಂದ ದೇವಸ್ಥಾನಗಳು ಚರ್ಚ್ಗಳು ಹಾಗೂ ಮುಂತಾದ ಸಿದ್ಧ ಪ್ರಸಿದ್ಧವಾದ ಪ್ರದೇಶಗಳು ಎಲ್ಲ ಚೆನ್ನಾಗಿದೆ ಎಂದು ಹೇಳುತ್ತೇವೆ ನಂತರ ಅವರಿಂದ ನಾವು ಕಲಿತದ್ದು ಏನೆಂದರೆ ಒಂದು ಶಿಸ್ತಿನಿಂದ ವರ್ತಿಸಬೇಕು ಯಾರಾದರೂ ಪ್ರವಾಸಿಗರಾಗಿದ್ದರೆ ಯಾರಾದರೂ ಬಂದಾಗ ಮತ್ತು ಬಂದವರಿಗೆ ನಾವು ಹಲವಾರು ಪ್ರಸಿದ್ಧ ಸ್ಥಳಗಳನ್ನು ಭೇಟಿ ನೀಡಲು ಅವಕಾಶ ಕೊಡಬೇಕು ನಂತರ ಅವರೊಂದಿಗೆ ಹೆಚ್ಚಾಗಿ ಬೆರೆತುಕೊಳ್ಳಬೇಕು ಹೆಚ್ಚಾಗಿ ಬೆರೆತುಕೊಳ್ಳಬೇಕು ಹೆಚ್ಚಾಗಿ ಬೆರೆತುಕೊಳ್ಳಬೇಕು ಮತ್ತು ನಿಮ್ಮ ಸ್ಥಳ ನಮ್ಮ ಸ್ಥಳದ ಬಗ್ಗೆ ಅವರಿಗೆ ನಾವು ಒಂದು ಸ್ವಲ್ಪ ಮಾಹಿತಿ ಕೊಡಬೇಕು ನಂತರ ನಾನು ಉದಾಹರಣೆಗೆ ಬೆಂಗಳೂರಿಗೆ ಕಂಬಳಕ್ಕೆ ಹೋಗಿದ್ದೇನೆ ಅಲ್ಲಿಯ ಅಲ್ಲಿಯ ಊರಿನ ಜನರು ನಮ್ಮನ್ನು ನಮ್ಮನ್ನು ನಿಂತು ಕುರಿತು ಮಾತನಾಡಿಸುತ್ತಾರೆ ನಮ್ಮ ಬಗ್ಗೆ ನಮ್ಮ ಕಂಬಳದ ವಿಚಾರ ಹಾಗೂ ನಾಡಿನ ಸಂಸ್ಕೃತಿಯ ಬಗ್ಗೆ ಕೋಲ ಕಂಬಳ ಕೋಳಿ ಅಂಕ ಇದರ ಬಗ್ಗೆ ಎಲ್ಲ ಚರ್ಚಿಸುತ್ತಾರೆ ಇದು ನನ್ನ ಅಭಿಪ್ರಾಯ ಏನೆಂದರೆ ನನ್ನ ನನಗೆ ತಿಳಿದಿದ್ದೇನೆಂದರೆ ನನ್ನೊಟ್ಟಿಗೆ ಬಂದು ಹಲವಾರು ಮಂದಿ ನಮ್ಮ ಕಂಬಳದ ಬಗ್ಗೆ ಅಥವಾ ಇತರ ಕ್ರೀಡೆಗಳದ್ದಾಗಲಿ ಈ ವಿಚಾರಿಸಿಕೊಂಡಿದ್ದಾರೆ ಅವರಿಗೆ ಅದು ಖುಷಿ ಕೂಡ ತಂದಿದೆ ಆದ್ದರಿಂದ ಅವರಿಗೆ ಪ್ರೋತ್ಸಾಹ ಸಿಗುವುದಾದರೆ ನಾವು ಎಲ್ಲವನ್ನೂ ಹೇಳುತ್ತೇವೆ ನಾನು ಹೇಳುವುದು ಏನೆಂದರೆ ನಮ್ಮ ಊರಿನಲ್ಲಿ ಈ ತಿಂಡಿ ತಿನಿಸುಗಳಿಗಾಗಲಿ ತಿಂಡಿ ತಿನಿಸುಗಳು ಹಾಗೂ ಪ್ರಸಿದ್ಧ ಪ್ರಸಿದ್ಧವಾದ ದೇವಸ್ಥಾನಗಳು ಹಾಗೂ ಪಾರ್ಕ್ಗಳು ಚರ್ಚ್ಗಳು ಮಸೀದಿಗಳು ಇವೆ ಬೇಟಿ ನೀಡಲು ಹೊಚ್ಚ ಹೊಸ ಸ್ಥಳಗಳಿವೆ ನೀವು ಆರಾಮಾಗಿ ವಿಸಿಟ್ ಮಾಡಿ ಹೋಗಬೋದೆಂದು ಹೇಳಿಕೊಳ್ಳುತ್ತೇನೆ ಹಾಗೂ ಅವರಿಗೆ ನೀವು ಅವರಿಂದ ಕಲ್ತು ನಾನು ಅವರಿಂದ ಕಲಿತದ್ದು ಏನೆಂದರೆ ಅವರು ಚೆನ್ನಾಗಿ ಒಂದು ನಮೊಟ್ಟಿಗೆ ಬೆರೆತುಕೊಳ್ಳಬೇಕು ನಂತರ ನಮಗೇನೂ ಕಮ್ಮಿ ಕಡಿಮೆ ಆಗದಾಗೇ ನೋಡಿಕೊಳ್ಳಬೇಕು ನೋಡಿಕೊಳ್ಳಬೇಕು ಹಾಗೂ ನಮ್ಮ ಪ್ರಯಾಣಗಳು ಒಳ್ಳೆಯದಿರಲೆಂದು ಭಾವಿಸಬೇಕು ನಂತರ ನಮ್ಮೊಂದಿಗೇನೆ ಇತರರಂತೆ ಇರಬೇಕು ಅವರು ಅವರಿಗೆ ಖುಷಿ ಬಂದಂತೆ ಮಾಡಬಾರದು ನಮ್ಮ ಸ್ಥಳದ ಬಗ್ಗೆ ಅವರಿಗೆ ಹೇಳಿದ್ದೇನೆಂದರೆ ನಮ್ಮ ಊರಿನ ಕಡೆ ಬನ್ನಿ ನಮ್ಮ ಊರು ಕೂಡ ಉತ್ತಮವಾದ ಪ್ರಸಿದ್ಧ ಸ್ಥಳಗಳಾಗಿವೆ ನಮ್ಮ ನಮ್ಮ ಊರಿನ ಆಚೆ ನಡೆಯುವಂಥ ಎಲ್ಲ ಸಾಂಪ್ರದಾಯಿಕ ಕ್ರೀಡೆಗಳು ಹಾಗೂ ಕ್ರೀಡೆಗಳು ಹಾಗೂ ಇತ್ ಇತರ ಇತರ ಸ್ಥಳಗಳು ನಾನು ವಿಸಿಟ್ ಮಾಡಿ ಹಾಗೂ ತಿಂಡಿ ತಿನಿಸುಗಳಿಗೆ ಸಪೋರ್ಟು ಟೇಸ್ಟ್ ಮಾಡಲು ಸ್ವಲ್ಪ ಸಪೋರ್ಟನ್ನು ಕೊಡಬೇಕು ನಂತರ ಇದಕ್ಕಾಗಿ ಹಲವಾರು ಪ್ರದೇಶಗಳಿಂದ ಇಲ್ಲಿಗೆ ಬರ್ತಾರೆ ಜನಗಳು ನಾವು ಒಬ್ಬರಿಗೆ ವಿಸಿಟ್ ಮಾಡಲು ತಿಳಿಸಿದ್ದರಿಂದ ವಿಸಿಟ್ ಮಾಡಲು ಹೇಳಿದ್ದರಿಂದ ಅವರಿಗೆ ಇಂಥ ಉಪಯೋಗವಾಗುತ್ತದೆ ಉಪಯೋಗವಾಗುತ್ತದೆ ನಂತರ ಅವರಿಗೂ ಕೂಡ ನಮ್ಮೊಟ್ಟಿಗೆ ಹೇಳಿದರೆ ನಮಗೆ ಸಹಾ ಒಂದು ಅವರ ಕಡೆಯ ಅವರ ಕಡೆಯ ಸಿದ್ಧವಾದ ಪ್ರಸಿದ್ಧಿ ಪ್ರಸಿದ್ಧವಾದ ಆ ಸ್ಥಳಗಳನ್ನು ನೋಡಲು ಒಂದು ಅವಕಾಶ ಸಿಗುತ್ತದೆ ಏಕೆಂದರೆ ಇದು ಏಕೆಂದರೆ ನಾವು ಎಲ್ಲಿಗೂ ಪ್ರವಾಸವನ್ನು ಇಟ್ಟರೆ ನಮಗೆ ಯಾವುದೇ ಯಾವುದೇ ಯಾವ ಸ್ಥಳಗಳಲ್ಲೂ ದೊರೆತ ದೊರೆತ ದೊರೆತಿಲ್ದಾಗ ದೊರೆತಿಲ್ಲದಾಗ ನಮಗೆ ಅವರು ಹೇಳಿದ ಪ್ರದೇಶಗಳನ್ನು ನೋಡಲು ಅವಕಾಶ ಸಿಗುತ್ತದೆ ಇದರಿಂದ ನಮಗೆ ತುಂಬ ಪ್ರವಾಸಿಗರೊಂದಿಗೆ ಮಾತುಕತೆ ಮಾಡಿಸಿ ಮಾಡಿಕೊಳ್ಳಲಾಗುತ್ತದೆ